ಸರ್ ಹ್ಞೂ ಟೀಚರ್ ಮಾತಾಡೋದು

ಸರ್ ಸ್ಟೂಡೆಂಟ್ಸು ಅದೇ ಸ್ಪೋರ್ಟ್ಸ್ ಎಲ್ಲ ಯಾವಾಗ ಇರ್ತವೆ ಸರ್

ಹಾಂ ಸರ್ ಡೇಟ್ ಯಾವಾಗ್ ಸರ್ ಅದು ಜನವರಿ ಟ್ವೆಂಟಿ ಫೋರ್ ಟೈಮು ಟೈಮಿಂಗ್ ಸರ್

ಹಾಂ ಹಾಂ ಸರ್

ಹಾಂ

ಹುಡ್ಗ್ರ ಜೊತೆ ಪೇರೆಂಟ್ಸು ಪೇರೆಂಟ್ಸೂ ಬರ್ಬೋದಾ ಸರ್ ಹುಡ್ಗ್ರ ಜೊತೆ ಪೇರೆಂಟ್ಸೂ ಬರ್ಬೋದಾ

ಹಾಂ ಸರ್ ಹ್ಞೂ ಸರ್

ಇಪ್ಪತ್ನಾಲ್ಕು ಬೆಳಗ್ಗೆ ಓಕೆ ಸರ್ ಓಕೆ ತ್ಯಾಂಕ್